ಆಂ ಹೇಳಿ ಜಯಶ್ರೀ ಡಾಕ್ಟರ್ ಜಯಶ್ರೀ ಮಾತಾಡ್ತಾಯಿದ್ದೀನಿ ಹಾಂ ಹೇಳಿಯಪ್ಪ

ಮುಂಚೆ ಬಂದು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ ಏನು ಕೊಟ್ಟಿದ್ದೆ ಆಗ ಸಿರಪ್ ಏನಾದರೂ ಕೊಟ್ಟಿದ್ನಾ ಟಾನಿಕ್ ಕೊಟ್ಟಿದ್ನಾ ಟಾನಿಕ್ ಏನೂ ಕೊಟ್ಟಿಲ್ವಾಪ್ಪ ಕಂಟಿನ್ಯುಸಾಗಿ ಕೆಮ್ಮಿದೆಯಾ ಟಾನಿಕ್ ಏನೂ ಕೊಟ್ಟಿಲ್ವ ನಾನು ಹೌದಾ ನನ್ನ ಹಾಂ ಹಾಂ ಸರಿ ನಾನು ನಾಳೆ ಸಿಗೊಲ್ಲ ಸೋಮಾರ ಮೇಲೆ ಬನ್ನಿಯಪ್ಪ ಸೋಮಾರ ಬಂದು ರಿಸೆಪ್ಷನಿಸ್ಟ್ ಅಲ್ಲಿ ಇರ್ತಾರೆ ಹೆಸ್ರು ಬರೆಸಿ ಸೋಮಾರ ನಾನು ಸಿಗ್ತೀನಿ ಸೋಮಾರಾ ಹತ್ತು ಗಂಟೆ ಮೇಲೆ ಬನ್ನಿ ನೀವು ಹತ್ತು ಗಂಟೆ ಮೇಲೆ ನಾನು ನಾಳೆ ಸಿಗೋಲ್ಲ ಈಗ ಟ್ಯಾಬ್ಲೆಟ್ಸ್ ಏನಿದೆ ಅದನ್ನೇ ಕಂಟಿನ್ಯೂ ಮಾಡಿ ನೋಡೋಣ ಸೋಮಾರ ತನಕ ಕಡಿಮೆ ಆಗ್ತಿಲ್ವ ಬ್ಲಡ್ ಬ್ಲಡ್ ಇಲ್ಲ ಇಲ್ಲ ಹಂಗೆ ಸಜೆಶ್ಟ್ ಮಾಡಲಿಕ್ಕಾಗೊಲ್ಲ ಬ್ಲಡ್ ಚಕಪ್ ಏನಾದರೂ ಮಾಡಿದ್ದೀರಾ ಆಂ ಬರೀ ಟ್ರೀಟ್ಮೆಂಟ್ ತೊಗೊಂಡೋಗಿದ್ದೀರಾ ಚಕಪ್ ಮಾಡಿಸ್ಕೊಂಡೋಗಿದ್ದೀರಾ ಹಾಂ ಅದೆದೇ ಈಗ ನೀವು ಬರ್ತೀರಲ್ವ ಸೋಮಾರ ಬ್ಲಡ್ ಚಕಪ್ ಬರ್ಕೊಡ್ತೀನಿ ಮತ್ತೆ ಸ್ಕ್ಯಾನು ಬರಿತೀನಿ ಹಾಂ ಬ್ಲಡ್ ಚಕಪ್ಪು ಸ್ಕ್ಯಾನ್ ಮಾಡಾದಮೇಲೆ ಏನು ಪ್ರಾಬ್ಲಮ್ ಅಂತ ನೋಡ್ಬಿಟ್ಟು ಆಮೇಲೆ ನಿಮಗೆ ಅದು ಇದು ಮಾಡ್ತೀನಿ ಈಗ ಕೆಮ್ಮು ಅನ್ನ ಕೆಮ್ಮು ನೈಟ್ ಇರುತ್ತೆ ಅಥ್ವಾ ಮಾರ್ನಿಂಗ್ ಇರುತ್ತೆಪ್ಪ ಬೆಳಿಗ್ಗೆ ಹೊತ್ತು ಬರುತ್ತಾ ನೈಟಲ್ಲಿ ಜಾಸ್ತಿ ಇರುತ್ತಾ ಹೌದಾ ಡೇ ಟೈಮ್ಗೆ ಕಡಿಮೆ ನೈಟ್ ಜಾಸ್ತಿ ಕೆಮ್ಮಿರುತ್ತೆ ಹಾಂ ಕಫ ಜಾಸ್ತಿ ಇದೆಯಾಪ್ಪ ಕಫ ಬರೋದಿಲ್ಲ ಬರೀ ಕೆಮ್ಮು ಕೆಮ್ದಾಗ ಈ ಎದೆಯಲ್ಲಿ ನೋವು ಬರುತ್ತೇನಪ್ಪ ಕೆಮ್ಮು ಜೊತೆಗೆ ಏನು ನೆಗಡಿ ಏನಾದರೂ ಇದೆಯಾ ಬರಿ ಕೆಮ್ಮು ಒಂದೇ ಕೆಮ್ಮು ಕಂಟಿನ್ಯೂಸ್ಸಾಗಿ ಕೆಮ್ತಿರಾ ಅಥ್ವಾ ಬಿಟ್ಟು ಬಿಟ್ಟು ಕೆಂ ಕೆಮ್ತಿರಾ ಹೌದಾ ಸರಿ ಆಯಿತು ಈಗ ಟ್ಯಾಬ್ಲೆಟ್ಸ್ ಏನೂ ತೊಗೊಳೋಕ್ಕೆ ಹೋಗ್ಬೇಡಿ ನೀವು ಸೋಮಾರ ಹತ್ತು ಗಂಟೆ ಮೇಲೆ ಬನ್ನಿ ಚಕಪ್ ಮಾಡೋಣ ಚಕಪ್ ಮಾಡಿ ಏನು ಪ್ರಾಬ್ಲಮ್ ಇದೆ ಅಂತ ನೋಡಿಬಿಟ್ಟು ಸ್ಕ್ಯಾನ್ ಮಾಡೋಣ ಮತ್ತೆ ಬ್ಲಡ್ ಚಕಪ್ಪಗೆ ಕೊಡಿ ಬ್ಲಡ್ ಟೆಸ್ಟ್ ಆದಮೇಲೆ ಏನು ಪ್ರಾಬ್ಲಮ್ ಅಂತಹೇಳಿ ಇದು ಮಾಡ್ತೀನಿ ಹತ್ತು ಗಂಟೆ ಮೇಲೆ ಬನ್ನಿಪ್ಪ ಸೋಮಾರ ಸರಿಯಪ್ಪ ಆಯ್ತು